ರಾಜ್ಯದ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವ ಹಾಗೂ ಅದನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಕನ್ನಡ ಭಾಷೆಯ ಪಾತ್ರ ಒಂದು ದೇಹವನ್ನು ಸುಸ್ಥಿತಿಯಲ್ಲಿಡಲು ಅಥವಾ ಅದರ ಅಸ್ತಿತ್ವದಲ್ಲಿಡಲು ಉಸಿರಾಟದ ಪಾತ್ರ ಏನು ಎನ್ನುವುದಕ್ಕೆ ಕನ್ನಡಿ ಹಿಡಿದಂತೆ ಈ ಮಾತಿದೆ ಅಂದರೆ ಇದರರ್ಥ ಪ್ರತಿಯೊಂದು ರಾಜ್ಯದ ಯಾವುದೇ ರಾಜ್ಯದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರಚಾರ ಮಾಡುವಲ್ಲಿ ಅದರ ಆ ರಾಜ್ಯದ ಪ್ರಾದೇಶಿಕ ಭಾಷೆನೇ ಅತಿ ಮುಖ್ಯ ಅಂತ ಹೇಳೋದಕ್ಕೆ ನಾನು ಮೇಲಿನ ಉದಾಹರಣೆಯನ್ನು ಬಳಸಿದೀನಿ ಈ ರಾಜ್ಯದ ಸಾಂಸ್ಕೃತಿಕ ಪರಂಪರೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಆತನ ವ್ಯಕ್ತಿತ್ವ ಆತನ ಜೀವದ ಉಸಿರು ಎಷ್ಟು ಮುಖ್ಯನೋ ಆತನ ಇರುವಿಕೆಗೆ ಬೆಲೆ ತುಂಬುವಂತಹ ವ್ಯಕ್ತಿತ್ವ ಕೂಡ ಅಷ್ಟೇ ಮುಖ್ಯ ಹಾಗಾಗಿಬಿಟ್ಟು ಪ್ರತಿಯೊಂದು ರಾಜ್ಯಕ್ಕೂ ಅದ್ರದ್ದೇ ಆದಂಥ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಐತಿಹಾಸಿಕ ಪರಂಪರೆ ಹೀಗೆ ಏನೆಲ್ಲ ಥಳಕು ಹಾಕಿಕೊಂಡ್ರಿತ್ತೆ ಅದೆಲ್ಲ ಸರಪಳಿಗಳು ತನ್ನ ಅಸ್ತಿತ್ವವನ್ನು ತೋರಿದಾಗ್ಲೇ ಒಂದು ರಾಜ್ಯದ ವಿಶೇಷತೆಗೆ ಒಂದು ರೂಪ ಬರುತ್ತೆ ಅಂತ ಹೇಳ್ಬೋದು ಈಗ ರಾಜ್ಯದ ಸಾಂಸ್ಕೃತಿಕ ಪರಂಪರೆ ಅನ್ನುವ ನಿಟ್ಟಿನಲ್ಲಿ ಮಾತಾಡೋದಾದರೆ ಅಂದಿನಿಂದ ಹಿಡಿದು ಅಂದರೆ ಶತ ಶತಮಾನಗಳಿಂದ ಹಿಡಿದು ಇಂದಿನವರೆಗೂ ಮಾತಾಡೋದಾದರೆ ಇಂದು ನಾವಾಗಲೇ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂದಿನಿಂದ ಅಂದರೆ ಅಂದಿನಿಂದ ರಾಜಮನೆತನಗಳ ಆಡಳಿತದಿಂದ ಹಿಡಿದು ಇಂದಿನ ಪ್ರಜಾಪ್ರಭುತ್ವಕ್ಕೆ ನಾವು ತಲುಪಿದ್ದೇವೆ ಹೀಗೆ ರಾಜಮನೆತನಗಳು ಯಾವುದೇ ಒಂದು ವ್ಯಕ್ತಿ ಆಗಲಿ ಒಂದು ವಿಷಯವಾಗಲಿ ಅಲ್ಲಿ ಅದು ತನ್ನ ಅಸ್ತಿತ್ವವನ್ನು ತೋರಿ ಮುಂದೆ ಸಾಗಿದೆ ಅಂದರೆ ತನ್ನ ಅಸ್ತಿತ್ವದ ಕುರುಹನ್ನು ಉಳಿಸಿಯೇ ಮುಂದೆ ಬರುತ್ತದೆ ಅದೇ ಅದನ್ನೇ ನಾವು ಇತಿಹಾಸ ಅಂತನೂ ಕರಿತೀವಿ ಇತಿಹಾಸ ಅಂದರೆ ಹಿಂದೆ ಇತಿ ಅಂದರೆ ಹಿಂದೆ ಹಾಸೆ ಅಂದರೆ ಹೀಗಿತ್ತು ಹಿಂದೆ ಹೀಗಿತ್ತು ಎಂತ ಹೇಳುವುದನ್ನೇ ಇತಿಹಾಸ ಅಂತೀವಿ ಈ ಇತಿಹಾಸನೆ ಇನ್ನೊಂದು ರೀತಿಯಲ್ಲೂ ಸಾಂಸ್ಕೃತಿಕ ಪರಂಪರೆಯಾಗಿ ಕೂಡ ರೂಪುಗೊಳ್ಳುತ್ತೆ ಹೀಗೆ ಅನೇಕ ರಾಜಮನೆತನಗಳು ತನ್ನ ಒಂದು ವ್ಯಕ್ತಿತ್ವವನ್ನು ಅಂದರೆ ತಮ್ಮತನದ ವ್ಯಕ್ತಿತ್ವವನ್ನು ರಾಜ್ಯಕ್ಕೆ ತೋರ್ಸ್ತಾರೆ ಅಂದರೆ ಆ ರಾಜ ಒಬ್ಬ ಸಾಹಿತ್ಯ ಅಭಿಮಾನಿ ಆದರೆ ಆತನ ಕಾಲದಲ್ಲಿ ಸಾಹಿತ್ಯಕ್ಕೆ ತುಂಬ ಪುರಸ್ಕಾರ ಒದಗಿಸ್ಬಿಟ್ಟು ಅದನ್ನು ಮೇರು ಸ್ಥಿತಿಯಲ್ಲಿ ಇಡ್ತಾನೆ ಹೀಗೆ ಅವರವ್ರ ಅಭಿರುಚಿಗೆ ತಕ್ಕಂತೆ ರಾಜಮನೆತನಗಳು ಕಲೆ ಸಾಹಿತ್ಯ ಸಂಸ್ಕೃತಿಗೆ ತುಮ್ ಇಂಬು ಕೊಟ್ಟಾಗ ಆ ದೇಶದ ಒಂದು ಪರಂಪರೆ ಅನ್ನೋದು ರೂಪಿತವಾಗುತ್ತದೆ ಹೀಗೆ ಅನೇಕ ರಾಜಮನ್ತನಗಳು ನಮ್ಮ ರಾಜ್ಯವನ್ನು ಆಳಿವೆ ಗಂಗರು ಕದಂಬರು ರಾಷ್ಟ್ರಕೂಟರು ಹೊಯ್ಸಳರು ಚಾಲುಕ್ಯರು ಬಲ್ಲಾಳ ಹಕ್ಕಬುಕ್ಕ ಪುಲಕೇಶಿ ಹೀಗೆ ಇತಿಹಾಸದುದ್ದಕ್ಕೂ ಅನೇಕ ರಾಜಮನೆತನಗಳು ತಮ್ಮ ಹಿರಿಮೆ ಗರಿಮೆಗಳನ್ನ ಸಾರುತ್ತಾ ನಮ್ಮ ಇತಿಹಾಸಕ್ಕೆ ಒಂದು ಕಿರೀಟಪ್ರಾಯವಾಗಿ ಸಾಂಸ್ಕೃತಿಕ ಪರಂಪರೆ ಎನ್ನುವುದನ್ನು ರೂಪಿಸಿಕೊಟ್ಟು ಹೋಗಿದೆ ಈ ನಿಟ್ಟಿನಲ್ಲಿ ಮಾತಾಡೋದಾದರೆ ನಾವು ಕನ್ನಡ ಭಾಷೆ ಎಷ್ಟು ಮುಖ್ಯ ಅಂದರೆ ನಾನು ಹೇಳಿದೆ ಒಂದು ದೇಹಕ್ಕೆ ಉಸಿರಾಟ ಮುಖ್ಯನಾ ಅಂತ ಕೇಳೋದು ಒಂದೇ ಆ ರಾಜ್ಯದ ಪರಂಪರೆಯನ್ನು ಉಳಿಸುವಲ್ಲಿ ಆ ರಾಜ್ಯದ ಭಾಷೆ ಮುಖ್ಯನಾ ಅಂತ ಕೇಳೋದೂ ಒಂದೇ ಇದು ಹಾಸ್ಯಾಸ್ಪದನೂ ಅನ್ನಿಸುತ್ತೆ ವಿಚಾರ ಮಾಡಿ ನೋಡಿರಿ ಇದು ವಿಚಾರ ಮಾ ವಿಚಾರಕ್ಕೊಳಪಡ್ಸುವಂಥದ್ದು ಅಲ್ಲೇ ಅಲ್ಲ ಯಥಾವತ್ತಾಗಿ ಅಚಾನಕ್ಕಾಗಿ ನಿಜ ಅಂತ ಒಪ್ಪಿಕೊಳ್ಬೇಕಾದಂಥ ಸತ್ಯಾಗಿರುತ್ತೆ ಅಂದರೆ ಆ ರಾಜ್ಯದ ಭಾಷೆನೇ ಆ ರಾಜ್ಯದ ಪರಂಪರೇನ ಉಳ್ಸ್ಲೇಬೇಕು ಅದೇ ಉಳಿಸೋದು ಕೂಡ ಹೀಗಿರುವಾಗ ನಾವು ವಿಜಯನಗರ ಇತಿಹಾಸಕ್ಕೆ ಬಂದರೆ ನಾನೊಂದು ಮಾತು ಹೇಳ್ತೀನಿ ನಾನು ಆ ಜಿಲ್ಲೆಗೆ ಸಂಬಂಧಪಟ್ಟವ್ಳಾಗಿ ಅಭಿಮಾನದಿಂದ ಹೇಳ್ತಿದಿನಿ ಬೇರೆ ಕಡೆ ಸಂಗೀತಕ್ಕೆ ಮಿಡಿವ ಜನರಿರಬೋದು ಆದರೆ ವಿಜಯನಗರ ಜಿಲ್ಲೆಯಲ್ಲಿ ನುಡಿವ ಕಲ್ಲುಗಳೇ ಇವೆ ಇದು ನಮ್ಮ ಸಂಸ್ಕೃತಿಯ ಪರಂಪರೆಗೆ ಕಿರೀಟಪ್ರಾಯವಾದದ್ದು ಅಂದರೆ ಒಂದು ಕಲ್ಲು ಕಲ್ಲಿನಲ್ಲಿ ಸಂಗೀತದ ಸೊಲ್ಲನ್ನು ಮೂಡಿಸಿದಂತಹ ಶಿಲ್ಪಿಗಳ ಚಾತುರ್ಯಕ್ಕೆ ರಾಜರ ಆಶ್ರಯ ಕೊಟ್ಟು ಬೆಳೆಸಿದಂತಹ ರಾಜಮನೆತನಗಳು ಇಂದಿನ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವಲ್ಲಿ ಅವುಗಳ ನೂರಕ್ಕೆ ನೂರರಷ್ಟು ಪಾತ್ರವಹಿಸಿದೆ ಮತ್ತು ಅವ್ರು ಅದನ್ನು ಉಳಿಸಿದ್ದು ಕೂಡ ಭಾಷೆಯ ಪ್ರಚಾರದ ಮೂಲಕನೇ ಯಾಕೆಂದರೆ ನಾವು ಇತಿಹಾಸದಲ್ಲಿ ಇತಿಹಾಸವನ್ನು ತಿಳ್ದುಕೋಬೇಕು ಅಂದರೆ ನಾವು ಎರಡು ನಿಟ್ಟಿನಲ್ಲಿ ಸಾಗ್ತೇವೆ ಒಂದು ಪುರಾತತ್ವ ಆಧಾರ ಇನ್ನೊಂದು ಲಿಟ್ರರೀ ಸೋರ್ಸಸ್ ಅಂದರೆ ಸಾಹಿತ್ಯಕ ಆಧಾರ ಈ ಸಾಹಿತ್ಯಕ ಆಧಾರಗಳಲ್ಲಿ ಸಂಸ್ಕೃತಿ ಮತ್ತು ಪರಂಪರೆ ಎರಡೂ ಕೂಡ ಒಂದಕ್ಕೊಂದು ಹೆಣೆದುಕೊಂಡು ಬೆಳೆದಂತಹ ಮಜಲುಗಳಾಗಿವೆ ಈ ರೀತಿನಲ್ಲಿ ನಾವು ವಿಜಯನಗರದ ಇತಿಹಾಸ ಮತ್ತು ಮೈಸೂರು ನಮ್ಮ ಹಬ್ಬಗಳ ಪರಂಪರೆಗೆ ಬಂದರೆ ನಮ್ಮ ಕನ್ನಡ ನಾಡು ಹಬ್ಬಗಳ ನಾಡು ದಿನಕ್ಕೊಂದು ಕ್ಷಣಕ್ಕೊಂದು ತಿಥಿ ಮಿತಿ ಗತಿ ಪ್ರತಿಯೊಂದಕ್ಕೂ ಹಬ್ಬವನ್ನು ಆಚರಿಸತಕ್ಕಂಥ ಒಂದು ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರುವಂತಹ ನಾಡು ನಮ್ಮದು ಹೀಗೆ ಈಗ ಹತ್ರದಲ್ಲಿ ಬರ್ತಾ ಇದೆ ಯಾವುದು ದಸರಾ ಹಬ್ಬ ಬರ್ತಾ ಇದೆ ನವರಾತ್ರಿ ನಾಡಹಬ್ಬ ಅಂತೀವಿ ಈ ನಾಡಹಬ್ಬ ಅಂದರೆ ಇದು ನಮ್ಮದು ಕನ್ನಡ ನಾಡಲ್ಲವಾ ಕನ್ನಡ ನಾಡಿನ ಸಿರಿ ಸಂಸ್ಕೃತಿಗೆ ಕನ್ನಡಿ ಹಿಡಿದಂತಹ ಹಬ್ಬ ನಾಡಹಬ್ಬ ಅಂದರೆ ಮೈಸೂರು ಅರಸರು ಅದಕ್ಕೂ ಮುಂಚೆ ಮತ್ತು ವಿಜಯನಗರದ ಅರಸರು ನವರಾತ್ರಿ ಹಬ್ಬವನ್ನು ದಿಬ್ಬದ ಮೇಲೆ ಕೂತ್ಕೊಂಡ್ಬಿಟ್ಟು ಮಹಾನವ್ಮಿ ದಿಬ್ಬ ಅಂತಾರೆ ಹಂಪೆಯಲ್ಲಿ ಆ ದಿಬ್ಬದಲ್ಲಿ ಕೂತ್ಕೊಂಡ್ಬಿಟ್ಟು ಒಡ್ಡೋಲಗ ಕರೆದ್ಬಿಟ್ಟು ನವರಾತ್ರಿ ಉತ್ಸವವನ್ನ ಆಚರಿಸ್ತಿದ್ದರು ಅದನ್ನೇ ಆರಂಭದಿಂದನೂ ಮೈಸೂರು ಅರಸರು ಅಲ್ಲಿ ನೋಡಿಬಿಟ್ಟು ಅದೇ ರೀತಿಯಾಗಿ ಮೈಸೂರು ಅರಸರೂ ಕೂಡ ಮುಂದುವರ್ಸ್ಕೊಂಬದ್ರು ಹಾಗೆ ಒಂದು ಭವ್ಯ ಪರಂಪರೆಯಲ್ಲಿ ನಮ್ಮ ಹಬ್ಬಗಳ ಪರಂಪರೆಯಲ್ಲಿ ವಿಶೇಷ ಸ್ಥಾನವನ್ನು ಗಳಿಸ್ತಕ್ಕಂಥ ಹಬ್ಬ ಅಂದರೆ ನವರಾತ್ರಿ ಹಬ್ಬ ಈ ಶರನ್ನವರಾತ್ರಿ ಹಬ್ಬದ ಒಂದು ಮೂಲ ಸಾರ ಅಂದ್ರೆ ಒಂದು ಮೂಲ ನೀತಿ ಏನಂದರೆ ಪ್ರತಿಯೊಬ್ಬ ರಾಜನೂ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಗುರಿಯನ್ನು ಸಾಧನೆಯನ್ನು ಇಟ್ಕೊಂಡಿರ್ತಾರೆ ಅಂದರೆ ನಾವೇನು ಇಂಗ್ಲೀಷಲ್ಲಿ ಆ್ಯಂಬೀಷಿಯಸ್ ಅಂತ ಕರಿತೀವಿ ಅಲ್ಲವಾ ಹಾಗೇ ಒಂದು ಸಾಧನೆಯ ಮನೋಭಾವವನ್ನು ಹೊಂದಿರ್ತಾನೆ ಆ ಥರದ ಹಾಗೆ ರಾಜ ತನ್ನ ಗಡಿಯನ್ನು ದಾಟಿ ಇನ್ನಿತರ ರಾಜ್ಯಗಳುಗು ವಶಪಡಿಸ್ಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ ಆತ ಏನು ಮಾಡ್ತಾನೆ ಸೀಮೋಲ್ಲಂಘನ ಅಂತ ಆಚರಿಸ್ತಾ ಇದ್ದರು ಮಹಾರಾಜ್ರು ಏನು ಮಾಡ್ತಾ ಇದ್ದರು ಸೀಮೋಲ್ಲಂಘನ ಅಂತ ಆಚ ಅಂದರೆ ಸೀಮೆಯನ್ನು ಉಲ್ಲಂಘನೆ ಮಾಡಿ ತಮ್ಮ ಪ್ರಭುತ್ವವನ್ನು ಸಾಧಿಸಿ ವಿಜಯದೊಂದಿಗೆ ವಾಪಸ್ ಬಂದು ವಿಜಯದಶ್ಮಿಯನ್ನು ಆಚರಿಸ್ತಕ್ಕಂತಹ ಒಂದು ಪ್ರತೀಕ ಇತ್ತು ಹೀಗೆ ಒಂದೊಂದು ಹಬ್ಬಕ್ಕೂ ಒಂದೊಂದು ನೀತಿ ಇನ್ನು ನಾಗರ ಪಂಚಮಿ ನಾಗರ ಪಂಚಮಿ ನಾಡ ಹಬ್ಬಾಂತ ಕರೀತಾರೆ ಮತ್ತು ನಾಗರ ಪಂಚಮಿಯಲ್ಲಿ ಸಹೋದರರ ಬೆನ್ನಿಗೆ ಹುತ್ತದ ಮೃತ್ತಿಕೆಯನ್ನು ಸವರಿ ನಮ್ಮ ಬಾಂಧವ್ಯ ಸ್ಥಿರವಾಗಿರಲಿ ಚಿರವಾಗಿರಲಿ ಯಾವತ್ತೂ ಕೂಡ ಇದು ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ಇರ್ಲಿ ಅಂತ ಅಣ್ಣ ತಂಗಿಯರ ಸಂಬಂಧ ಯಾವತ್ತೂ ಶ್ರೀಮಂತವಾಗಿರ್ಲಿ ಅನ್ನೋ ಅರ್ಥದಲ್ಲಿ ನಾಡಹಬ್ಬ ಆಚರಿಸ್ತಾರೆ ಇನ್ನು ಗೌರಿ ಹಬ್ಬ ಮನೆ ಮಗಳು ದೇವರಿಗೆ ಸಮ ಗೌರಿಗೆ ಸಮ ಆಕೆ ನಗು ನಗ್ತಾ ಮುತ್ತೈದೆಯಾಗಿರಲಿ ಅನ್ನೋ ರೀತಿನಲ್ಲಿ ಬಾಗಿನ ಕೊಟ್ಟು ಆಚರ್ಸ್ತೀವಿ ಹೀಗೆ ಒಂದೊಂದು ಹಬ್ಬಕ್ಕೂ ಒಂದೊಂದು ಹಿನ್ನೆಲೆ ಇದೆ ಈ ಹಿನ್ನೆಲೆಯನ್ನ ಹಿಂದಿನ ಕಾಲದಿಂದನೂ ಇವತ್ತಿಗೂ ಉಳ್ಸ್ಕೊಂಡು ಬಂದಿದೆ ಅಂದರೆ ಅದಕ್ಕೆ ಕೆಲವು ಸಾಹಿತ್ಯಕ ಆಧಾರಗಳು ಪೌ ಪೌರಾಣಿಕ ಆಧಾರಗಳು ಇವೆಲ್ಲ ರೂಪುಗೊಳ್ಳೋದೆ ಒಂದು ಭಾಷೆಯ ಮೇಲೆ ಹಾಗಾಗಿಬಿಟ್ಟು ಯಾವುದೇ ಒಂದು ರಾಜ್ಯದ ಪರಂಪರೆ ಶ್ರೀಮಂತಗೊಳ್ಬೇಕು ಅಂದರೆ ಆ ರಾಜ್ಯದ ಭಾಷೆ ಅತಿ ಮುಖ್ಯ ಮತ್ತು ಅತಿ ಅವಶ್ಯಕ ಅದು ಬಿಟ್ಟು ಇದಿಲ್ಲ ಇದು ಬಿಟ್ಟು ಅದಿಲ್ಲ ಅನ್ನುವಷ್ಟು ಅದು ತಾರ್ಕಿಕವಾಗಿ ಹೊಂದಾಣಿಕೆಯಾಗಿ ಬಂದಂಥದ್ದು ಹೀಗೆ ಒಂದು ಕನ್ನಡ ಭಾಷೆ ಮತ್ತು ಕನ್ನಡ ಭಾಷೆ ಅದು ಒಂದು ನಮ್ಮ ಇಡೀ ವಿಶ್ವಕ್ಕೆ ಹೋಲ್ಸಿದ್ರೆ ಕನ್ನಡ ನಾಡು ಒಂದು ಮುಷ್ಟಿಯಷ್ಟಾಗಬಹುದೇನೋ ಅಷ್ಟು ಪುಟ್ಟ ರಾಜ್ಯ ಆ ಒಂದು ಪುಟ್ಟ ರಾಜ್ಯದ ಪ್ರಾದೇಶಿಕ ಭಾಷೆ ಇದು ಒಂದು ಮುಷ್ಟಿಯಷ್ಟು ಇರ್ಬೌದು ಇದರ ಎಲ್ಲೆಲ್ಲಿ ಇದೆ ಕನ್ನಡ ಭಾಷೆ ಅಂದರೆ ಇಡೀ ಪ್ರಪಂಚಕ್ಕೆ ಹೋಲಿಸಿದ್ರೆ ಇದೊಂದು ಮುಷ್ಟಿ ಆಗ್ಬೋದು ಮುಷ್ಟಿಯಷ್ಟು ಅಂದರೆ ಮುಷ್ಟಿಯಷ್ಟು ನಮ್ಮ ಹೃದಯ ಇರುತ್ತೆ ಅಂದರೆ ಈ ಭಾಷೆ ಹೃದಯಂಗಮ ಭಾಷೆ ಇನ್ನು ಮುಷ್ಟಿಯಷ್ಟು ಮುಷ್ಟಿ ಅಂದರೆ ಅರ್ಥನೇ ತುಷ್ಟಿ ಸಂತುಷ್ಟಿ ಸೃಷ್ಟಿ ಮತ್ತು ಮುಷ್ಟಿ ಕಟ್ಟೋದು ಅಂದ್ರೆ ಅರ್ಥನೇ ಸದೆಬಡಿಯೋದು ಅಂತ ಅರ್ಥ ಹಾಗೇ ನಮ್ಮ ಭಾಷೆ ಉಳಿವಿಕೆಗಾಗಿ ಹೋರಾಡಬಲ್ಲದು ಇದು ಶೌರ್ಯ ಧೈರ್ಯ ಸಾಹಸವನ್ನು ಹೊಂದಿರುವಂಥದ್ದು ಮತ್ತು ಇದು ಕರುಣೆ ಪ್ರೀತಿ ಮಮತೆಯನ್ನು ಸಾರುವಂಥದ್ದು ಅನೇಕ ವಿದೇಶಿ ಪ್ರವಾಸಿಗರು ನಮ್ಮ ಕನ್ನಡ ನಾಡಿನ ಬಗ್ಗೆ ಅವ್ರು ಬರೆದಿದ್ದಾರೆ ಕನ್ನಡಿಗರು ಶೂರರು ಧೀರರು ಕರುಣಾಳುಗಳು ಕರುಣಾಮಯಿಗಳು ಹೀಗೆ ಮತ್ತು ದಾರ ಧಾರಾಳ ಗುಣದವರು ಇನ್ನೊಬ್ಬರನ್ನ ಸ್ವೀಕರಿಸುವಂತಹ ಮನೋಭಾವದವರು ತಮ್ಮತನದಲ್ಲಿ ಇನ್ನೊಂದು ತಮ್ಮತನವನ್ನು ಅಭಿಮಾನಿಸುತ್ತಾ ಇನ್ನೊಂದನ್ನು ದುರಭಿಮಾನದಿಂದ ನೋಡದೆ ಅದನ್ನೂ ಕೂಡ ಗೌರವ್ಸುವಂತಹ ಮನೋಭಾವನೆಯವರು ಕನ್ನಡಿಗರು ಉತ್ತಮ ಹೃದಯವಂತರು ಅಂತನೂ ಹೇಳಿದೆ ಮತ್ತು ನಮ್ಮ ಸಾಹಿತ್ಯ ಶ್ರೀಮಂತವಾದದ್ದು ಅನೇಕ ಕಾಲ ಅನಾದಿ ಕಾಲದಿಂದಲೂ ಇಂದಿನವರ್ಗೂ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ ಅದಕ್ಕೆ ಸಾಕ್ಷಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿಗಳು ಹೀಗೆ ಪ್ರತಿಯೊಂದು ರಾಜ್ಯಕ್ಕೂ ಹಾಗೆನೇ ನಮ್ಮ ರಾಜ್ಯಕ್ಕೂ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವ ಮತ್ತು ಅದನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಕನ್ನಡ ಒಂದೇ ಏಕೈಕ ಭಾಷೆ ಮತ್ತು ಅದರ ಪಾತ್ರ ಅದು ಹೇಳೋಕ್ಕಾಗಲ್ಲ ಈ ಬೆಳಕು ಒಂದು ಇರುವಿಕೆಯನ್ನು ಒಂದು ಪ್ರತಿಯೊಂದು ವಿಷಯದ ಭೌತಿಕ ಸ್ಥಿತಿ ಇರುವಿಕೆಯನ್ನು ಅನುಭವಿಸಲು ಬೆಳಕು ಎಷ್ಟು ಬೇಕೋ ಹಾಗೇ ನಮ್ಮ ಭಾಷೆ ನಮ್ಮ ಪರಂಪರೆಯನ್ನು ಸಾರಲು ಅಷ್ಟೇ ಅವಶ್ಯಕ ಅಂತ ಹೇಳ್ತಾ ಇದೇನೆ